ನನಗೆ ದಕ್ಷಿಣ ಭಾರತದ ಆಹಾರ ಪದ್ಧತಿ ತುಂಬ ಇಷ್ಟ ಯಾಕಂದರೆ ನಮ್ಮ ಇಲ್ಲಿಯ ಒಂದು ವಾತಾವರಣಕ್ಕೆ ತಕ್ಕ ಹಾಗೆ ನಾವಿಲ್ಲಿ ಆಹಾರವನ್ನು ತಿಂತೀವಿ ಇಲ್ಲಿ ತುಂಬಾ ಮಳೆ ಇರೋದ್ರಿಂದ ನಾವು ಕಾಫಿಯನ್ನು ಜಾಸ್ತಿ ಪು ಯೂಸ್ ಮಾಡ್ತೀವಿ ಹಾಗೇ ಮಲೆನಾಡು ಸೈಡ್ ಸೈಡಲ್ಲಿ ತುಂಬ ಯಾವಾಗಲು ವಾತಾವರಣ ತಂಪಾಗಿರುತ್ತೆ ಸ್ವಲ್ಪ ಖಾರನು ಯೂಸ್ ಮಾಡ್ತೀವಿ ಹಾಗೇ ನನಗೆ ದಕ್ಷಿಣ ಭಾರತೀಯ ಆಹಾರ ಪದ್ಧತಿ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ತುಂಬ ಮಸಾಲೆ ಪದಾರ್ಥವನೊ ನಾವು ಉಪಯೋಗ ಮಾಡಿದರೆ ನಮ್ಮ ಆರೋಗ್ಯದ ಮೇಲೆ ತುಂಬಾ ಪರಿಣ ಪರಿಣಾಮ ಬೀಳುತ್ತೆ ಯಾವುದು ಗ್ಯಾಸ್ಟ್ರಿಕ್ ಆಗಿರ್ಬೋದು ಹೊಟ್ಟೆ ಉರಿ ಆಗಿರ್ಬೋದು ಇಂತಹ ಸಮಸ್ಯೆಯನ್ ನಾವು ಎದುರಿಸಬೇಕಾಗುತ್ತೆ ಇಲ್ಲಿ ನಮ್ಮ ದಕ್ಷಿಣ ಭಾರತ ಆಹಾರ ಪದ್ದತಿಯಲ್ಲಿ ಅಷ್ಟೊಂದು ಮಸಾಲೆ ಯುಕ್ತವಾದಂತಹ ಆಹಾರವನ್ನು ನಾವು ಜಾಸ್ತಿ ಉಪಯೋಗ ಮಾಡೋದಿಲ್ಲ ಹಾಗೇ ಹ್ಞೂ ಹ್ಞೂ ನಾವು ಅಕ್ಕಿಯನ್ನು ಜಾಸ್ತಿ ಉಪಯೋಗ ಮಾಡ್ತೀವಿ ಅಕ್ಕಿ ರಾಗಿ ಗೋಧಿ ಅಕ್ಕಿಯಿಂದ ನಾವು ಅನೇಕ ರೀತಿಯ ಆಹಾರವನ್ನು ಏನು ನಾವು ನಮ್ಮ ತಯಾರು ಮಾಡ್ತೀವಿ ದೋಸೆ ಆಗಿರ್ಬೋದು ಇಡ್ಲಿ ಆಗಿರ್ಬೋದು ಅಥವಾ ರೊಟ್ಟಿ ಕಡುಬು ಇಂತಹ ಆಹಾರ ಪದಾರ್ಥವನ್ನ ಬೆಳಗ್ಗೆ ತಿಂಡಿಗೋಸ್ಕರ ನಾವು ತಿಂಡಿಯಲ್ಲಿ ಉಪಯೋಗ ಮಾ ತಯಾರು ತಿಂಡಿಗೆ ತಯಾರು ಮಾಡ್ತೀವಿ ಹಾಗೇ ಅಕ್ಕಿಯಲ್ಲಿ ಅನೇಕ ಸಿಹಿ ತಿಂಡಿಗಳನ್ನು ಕೂಡ ನಾವು ತಯಾರು ಮಾಡ್ತೀವಿ ಹಾಗೇ ಹಬ್ಬ ಹರಿದಿನಗಳನ್ನು ಕೂಡ ನಾವು ಅಕ್ಕಿಯಿಂದ ತಯಾರಿಸುವಂಥ ಆಹಾರವನ್ನು ತುಂಬಾ ಉಪಯೋಗ ಉಪಯೋಗ ಮಾಡ್ತೀವಿ ಅದು ತುಂಬ ಆರೋಗ್ಯಕರ ಕೂಡ ಹೌದು ಯಾಕಂದ್ರೆ ನಾವು ಜಾಸ್ತಿ ಮೈದಾ ಮೈದಾ ಹಿಟ್ಟಿನಿಂದ ತಯಾರಿಸಿದ ಆಹಾರವನ್ನು ಉಪಯೋಗ ಮಾಡಿದ್ರೆ ನಮಗೆ ನಾವು ಬೇಗ ಹೊಟ್ಟೆ ಕೆಡುತ್ತೆ ಜೀರ್ಣ ಕ್ರಿಯೇನು ಕೂಡ ಬೇಗ ಆಗೋದಿಲ್ಲ ಅದು ಸಣ್ಣ ಮಕ್ಳಿಗೆ ಕೊಟ್ರಂತು ಇನ್ನು ಕೂಡ ಅವ್ಕೆ ಅದನ್ನು ಜೀರ್ಣಿಸ್ಕೊಳ್ಳುವಂಥ ಶಕ್ತಿ ಕೂಡ ಇರೋದಿಲ್ಲ ಅದು ಅದಕೋಸ್ಕರ ಅಕ್ಕಿಯಿಂದ ತಯಾರಿಸ್ದಂಥ ಆಹಾರವನ್ನು ನಾವು ಉಪಯೋಗ ಮಾಡಿದರೆ ತುಂಬಾ ಒಳ್ಳೇದಾಗುತ್ತೆ ಹಾಗೆ ನಾವು ರಾಗಿಯನ್ನು ತುಂಬ ಉಪಯೋಗ ಮಾಡ್ತೀವಿ ರಾಗಿಯನ್ನು ಧಾನ್ಯಗಳ ರಾಜ ಅಂತ ಕೂಡ ಕರೀತಿವಲ್ವಾ ಇದು ಅದು ಇಲ್ಲಿ ಮಲೆನಾಡಲ್ಲಿ ಹೇಗಪ್ಪಾ ಅಂದರೆ ಹೇಗೆ ನಾವು ಬ ಮಳೆಯಲ್ ತುಂಬ ಮಳೆಗಾಲ ತುಂಬ ಮಳೆಯಿದೆಯೋ ಹಾಗೇ ಬೆಸಿಗೆಯಲ್ಲು ತುಂಬ ಬೇಸಿಗೆ ಬಿಸಿಲು ಚಳಿಲು ತುಂಬ ಚಳಿ ಚಳಿಗಾಲದಲ್ಲಿ ಅಂಥ ವಾತಾವರ್ಣಕ್ಕೆ ನಾವು ಏನು ನಾವು ಬಿಸಿಲಲ್ಲಿ ತುಂಬ ಬೇಸ್ತಿರೋತಲ್ಲ ಆವಾಗ ರಾಗಿಯನ್ನು ತುಂಬ ಯೂಸ್ ಮಾಡ್ತೀವಿ ರಾಗಿನ ಮುದ್ದೆ ಆಗಿರ್ಬೋದು ಅಂಬಲಿ ಆಗಿರ್ಬೋದು ಮಣ್ಣಿ ಆಗಿರ್ಬೋದು ಈ ಥರ ಹಾಗೇ ಬೇಸಿಗೆಯಲ್ಲಿ ಸೌತೆಕಾಯಿ ಅಂಥ ಆಹಾರಗಳನ್ನು ಆಮೇಲೆ ಜ್ಯೂಸ್ಗಳನ್ನು ಇಂತಹ ಆಹಾರ ಪದ್ದತಿಯನ್ನು ನಾವು ಏನು ಅಳ್ವಡಿಸ್ಕೊಳ್ತಿವಿ ಮೀನ್ಸ್ ಅಳ್ವಡಿಸ್ಕೊಳ್ತಿವಿ ಹಾಗೇ ಮಲೆನಾಡು ಸೈಡಲ್ಲಿ ಹೆಚ್ಚಾಗಿ ರೈತರು ಇರೋದರಿಂದ ನಾವು ಗಂಜಿಯನ್ನು ತುಂಬ ಉಪಯೋಗ ಮಾಡ್ತೀವಿ ಮಧ್ಯಾಹ್ನಕ್ಕೆ ಹಾಗೇ ಮಂಗ್ಳೂರು ಸೈಡಲ್ಲು ಕೂಡ ಅಷ್ಟೇ ಏನು ಗಂಜಿಯನ್ನು ತುಂಬ ನಾವು ಯೂಸ್ ಕುಚಲಕ್ಕಿ ಗಂಜಿ ಕೆಂಪಕ್ಕಿ ಗಂಜಿಯನ್ನು ತುಂಬ ಉಪಯೋಗ ಮಾಡ್ತಿವಿ ಕೆಂಪಕ್ಕಿ ಗಂಜಿ ತುಂಬ ಆರೋಗ್ಯಕ್ಕೆ ಉಪಯುಕ್ತವಾದುದಂತಾಗಿದೆ ಹಾಗೇ ಈ ದಕ್ಷಿಣ ಭಾರತ ಆಹಾರ ಪದ್ಧತಿ ಯಲ್ಲಿ ಗೋಧಿ ಕೂಡ ಉಪಯೋಗ ಮಾಡ್ತೀವಿ ಗೋಧಿಯಿಂದ ತಯಾರಿಸುವಂತಹ ಆಹಾರಗಳನ್ನು ಗೋಧಿ ಪಾಯಸ ಆಗಿರ್ಬೋದು ಚಪಾತಿ ಆಗಿರ್ಬೋದು ಪೂರಿ ಆಗಿರ್ಬೋದು ಉಪಯೋಗ ಮಾಡ್ತೀವಿ ಇದೆಲ್ಲಾ ಆರೋಗ್ಯಕ್ಕೆ ತುಂಬ ಉಪ ಒಳ್ಳೇದಾಗಿರುತ್ತೆ ಹ್ಞೂ ಯಾಕಂದರೆ ತುಂಬ ಮಸಾಲೆಯಂಥ ಪದಾರ್ಥವನ್ನು ಉಪಯೋಗಿಸಿಲ್ವಲ್ಲ ಹಾಗಾಗಿ ಹಾಗೇ ಇಲ್ಲಿ ತುಂಬಾ ಕಡಿಮೆ ಫಿಜಾ ಬರ್ಗರು ಅಂಥದೆಲ್ಲ ಉಪ್ಯೋಗ್ಸೋದ್ ತುಂಬ ಕಡಿಮೇ ಅಂಥದನ್ನು ನಮ್ಮ ದಕ್ಷಿಣ ಭಾರತದಲ್ಲಿ ತುಂಬ ಕಡಿಮೆ ಅಂತ ಅನ್ಕೋತೀನಿ ಹಾಗೇ ನಾವು ಪ್ರತಿಯೊಬ್ಬರು ಕೂಡ ಇವು ನಾವೇನ್ಮಾಡಬೇಕಂದ್ರೆ ನಮಗೆ ದೇಹಕ್ಕೆ ಯಾವ ಥರ ಆಹಾರಬೇಕೋ ಅಂಥದನ್ನು ನಾವು ಉಪಯೋಗೀಸಬೇಕು ಇಲ್ಲಿ ನಾವು ಹಳ್ಳಿ ಸೈಡಲ್ಲಿ ಜಾಸ್ತಿಯಾಗಿ ನಾವು ನಾವು ಪ್ರಕೃತಿಯಲ್ಲಿ ಸಿಗುವಂಥ ಆಹಾರವನ್ನು ತುಂಬ ಉಪಯೋಗಿಸ್ತೀವಿ ಅಂದರೆ ಹಲಸಿನ್ ಕಾಯಿ ಆಗಿರ್ಬೋದು ಸೊಪ್ಪು ಆಗಿರ್ಬೋದು ಬಸಳೆ ಆಗಿರ್ಬೋದು ಅಥವಾ ಕಳಲೆ ಕಳಲೆ ಅಂತ ಕರೀತೀವಿ ಆ ಕಳಲೆ ಆಗಿರ್ಬೋದು ಇದೆಲ್ಲ ಮತ್ತು ಈ ಕಳಲೆ ಅನ್ನೋ ಒಂದು ಒನ್ ಅದು ಕಳಲೆ ಗೊತ್ತಲ್ವ ಅಂದರೆ ಬಿದ್ರಿಂದು ಸ್ಪ್ರೌಟ್ ಅಂತ ಹೇಳ್ತಿವಲ್ಲ ಮೊಳಕೆ ಅದು ತುಂಬ ಎ ಒ ತುಂಬ ಯೂಸ್ಫುಲ್ ಆಗಿದೆ ಯಾಕಂದರೆ ಆ ಕಳಲೆಯಲ್ಲಿ ಎಷ್ಟು ನೂರಾ ಹತ್ತು ರೋಗಗಳಿಗೆ ಏನು ಔಷಧಿ ಗುಣ ಉಂಟಂತೆ ಅದು ಇತ್ತಿಚೆಗೆ ಹೆಚ್ಚಾಗಿ ಮಲ್ನಾಡಲ್ಲಿ ನಾವು ತುಂಬ ಉಪಯೋಗ ಮಾಡ್ತಿವಿ ಇಂಥ ಸೀಸನಲ್ಲಿ ಆ ಕಳಲೆಯಿಂದ ಮಾಡ್ದಂಥ ಉಪ್ಪಿನ ಕಾಯಿ ಪಲ್ಯ ಸಾಂಬಾರು ಇನ್ನು ತಿಂತಿವಿ ಆ ಕಳಲೆಯನ್ನು ನಾವು ಏನು ಮಳೆಗಾಲ ಸಿಗೋದಲ್ವ ಬೇಸ್ಗೆಯಲ್ಲಿ ಅದ್ನ ಸಂರಕ್ಷಣೆ ಮಾಡ್ಬೇಕಾರು ಉಪ್ಪಿನ ಕಾಯಿ ಹಾಕ್ ಹಾಕಿ ಹಾಕಿ ಇಡಬೇಕು ಆ ಥರ ಮಾಡ್ತೀವಿ ಇನ್ನು ಹಲ್ಸಿನ ಹಣ್ಣು ಅಷ್ಟೇ ಈ ಹಲ್ಸಿನ ಹಣ್ಣು ತಿನ್ನೋದರಿಂದ ಹೆಚ್ಚಾಗಿ ಏನಾಗುತ್ತಂದರೆ ಇದು ಹಲ ಹಲಸಿನಲ್ಲು ಕೂಡ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದರಿಂದ ಹಲ್ಸಿನ ಹಣ್ಣನ್ನು ಕೂಡ ನಾವು ತುಂಬಾ ಉಪಯೋಗ ಮಾಡ್ತೀವಿ ಹಾಗೇ ಸಾಮಾನ್ಯವಾಗಿ ಮಾವಿನ ಕಾಯಿ ಮಾವಿನ ಕಾಯಿ ತುಂಬ ಥರದಂತ ವೆರೈಟಿ ಅಂಥ ಆಹಾರ ಉಪಯೋಗ ಅಂದರೆ ಆ ಒಂದು ಸೀಸನ್ಗೆ ತಕ್ಕನಾಗೆ ಏನೇ ನಮಗೆ ಈ ಲಭ್ಯ ಆಗುತ್ತೋ ಆಹಾರ ಪದಾರ್ಥಗಳು ಏನು ನಮ್ಮ ನಂಗೆ ನಿಸರ್ಗದಲ್ಲೇ ಅಂದರೆ ಪ್ರಕೃತಿಯಲ್ಲಿ ಸುತ್ತ ಮುತ್ತಾ ನಮ್ಮ ವ ಪರಿಸರದಲ್ಲಿ ಏನು ಸಿಗತ್ತೋ ಅದನ್ನ ಹೆಚ್ಚಾಗ್ ಉಪಯೋಗ ಮಾಡ್ತೀವಿ ನಮ್ಮ ಮಲೆನಾಡಲಂತು ನಮಗೆ ತುಂಬಾ ನಮಗೆ ತುಂಬ ಉಪಯೋಗ ಆಗುತ್ತೆ ನಾವು ನೈಸರ್ಗಿಕವಾಗಿ ಸಿಗುವಂತಹ ಆಹಾರ ಪದಾರ್ಥಗಳನ್ನ ತಿನ್ನೋದರಿಂದ ಹಾಗೇ ಮನೆಯಲ್ಲು ಕೂಡ ನಾವು ಅಷ್ಟೇ ಬ ನಿಸರ್ಗದಲ್ಲಿ ಅಲ್ಲದೇ ನಮ್ಮ ಮನೆಯಲ್ಲು ಸಹ ಸೇವಿಸುವಂಥ ಆಹಾರಗಳು ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರುವಂತೆ ನಾವು ಉಪಯೋಗ ಮಾಡೋದು ಈ ಈಗಿನ ಕಾಲದಲ್ಲಿ ಏನು ಬೀ ಪಿ ಶುಗರು ಇದೆಲ್ಲ ಜಾಸ್ತಿ ಆಗಿರ್ತದೆ ಯಾಕಂದರೆ ಜಂಕ್ ಫುಡ್ ಜಾಸ್ತಿಯಾಗಿರ್ತದೆ ಬಟ್ ನಮ್ಮ ದಕ್ಷಿಣ ಭಾರತದಲ್ಲಿ ಜಂಕ್ ಫುಡ್ ತುಂಬ ಕಡಿಮೆ ನಾವು ಉಪಯೋಗ ಮಾಡ್ತೀವಂತ ಅನ್ಕೋತೀನಿ ಹಳ್ಳಿಗಳಲ್ಲಂತು ತುಂಬ ಕಡಿಮೆ ನಾವು ಜಂಕ್ ಫುಡ್ ತಿನ್ನೋದು ನಾವು ಸಿ ಪಟ್ಟಣಗಳಲ್ಲಿ ಸ್ವಲ್ಪ ಇನ್ನು ಚಾಲ್ತಿಯಲ್ಲಿದೆ ಬಟ್ ಆದರೆ ಹಳ್ಳಿಗಳಲ್ಲಿ ತುಂಬ ಕಡಿಮೆ ನಾವು ಅದನ್ನೇ ಇಷ್ಟ ಪಡ್ತೀವಿ ಆ ನಾವೇನು ಹಳ್ಳಿ ಫುಡನ್ನು ನಾವು ತುಂಬ ಇಷ್ಟ ಪಡ್ತೀವಿ ಮ ಏನು ಹೋಮ್ ಮೇಡ್ ಅಂತೀವಲ್ವ ಅದನ್ನೇ ತಿನ್ಬೇಕಾಗುತ್ತೆ ಅದೇ ತುಂಬ ಇನ್ನೂ ಆರೋಗ್ಯಕ್ಕೆ ಒಳ್ಳೇದು ಹಾಗಾಗಿ ನಾವು ಪ್ರತಿಯೊಬ್ಬರು ಕೂಡ ಅಂದರೆ ನನ್ನ ಪ್ರಕಾರ ಏನು ದಕ್ಷಿಣ ಭಾರತದ ಆಹಾರ ಪದ್ದತಿಯನ್ನೇ ತುಂಬ ಬೆಸ್ಟ್ ಅನ್ಕೋತೀನಿ ಯಾಕಂದರೆ ಮಳೆಗಾಲಕ್ಕೆ ತಕ್ಕಂಗೆ ಮಳೆಗಾಲಕ್ಕೆ ಆಹಾರ ಉಪಯೋಗಿಸ್ತೀವಿ ಚಳಿಗಾಲಕ್ಕೆ ತಕ್ನಾಗೆ ಚಳಿಗಾಲ ಬೇಸಿಗೆ ತಕ್ನಾಗೆ ಬೇಸಿಗೆ ಆಹಾರ ಪದ್ಧತಿಯನ್ನು ಉಪಯೋಗಿಸ್ತೀವಿ ಎಲ್ಲ ಒಂದೇ ಥರಯಿಲ್ಲ ಇಲ್ಲಿ ಉತ್ತರ ಭಾರತದಲ್ಲು ಜಾಸ್ತಿಯಾಗಿ ಕಾಮನ್ನಾಗಿ ರೊಟ್ಟಿನ ಜಾಸ್ತಿ ಉಪಯೋಗಿಸ್ತಾರಲ್ಲ ಬಟ್ ಇಲ್ಲಿ ಹಂಗಲ್ಲ ಎಲ್ಲದನ್ನು ನಾವು ಮಿಕ್ಸ್ ಮಾಡಿ ಉಪಯೋಗ ಮಾಡ್ತೀವಿ ಅದ ನಂಗೆ ದಕ್ಷಿಣ ಭಾರತದ ಆಹಾರ ಪದ್ಧತಿ ಅಂದರೆ ನಂಗೆ ಇಷ್ಟ